ಈಕಿ ರೀ ನಮ್ಮ ಅಣ್ಣ ಒಂದು ಶರ್ಟ್ ಆರ್ಡರ್ ಮಾಡಿದ್ದ ಆನ್ಲೈನ್ ಮೇಲೆ ಅದು ನಾ ಇಲ್ಲೇ ಲೋಕಲ್ದಾಗೆ ಓಡಾಡ್ತಿದ್ದ ಇಲ್ಲೇ ತಿರ್ಗಾಡ್ಕೋತಾ ಲೋಕಲ್ದಾಗೆ ನಮ್ಮ ಮಮ್ಮಿ ಪಪ್ಪ ಕರ್ಕೊಂದಿ ಈ ಕಡಿ ದೋಸ್ತರ ಕರ್ಕೊಂದಿ ಗಾಡಿ ಮ್ಯಾಲೆ ಇಲ್ಲೇ ತಗೊತಿದ್ದ ಶರ್ಟು ಇಲ್ಲೇ ಎಲ್ಲ ನಮ್ಮ ದುಖಾನ್ ಆಸ್ ಪಾಸೇ ಅವ ಆಜು ಬಾಜುನೆ ಅವ ಮತ್ತು ಬಿ ಹೋಯ್ತಿದ್ದ ತಗೊತಿದ್ದ ಒಂದು ಚಂದ ಅನಿಸಿಲ್ಲ ಅಂದ್ರ ಮತ್ತೆ ಬೇರೆ ದುಖಾನ್ದಾಗ ಹೋಯ್ತಿದ್ದ ಅಲ್ಲಿ ಇಲ್ಲಿ ತಗೊತಿದ್ದ ಮತ್ತು ಎಲ್ಲನಾ ನಮ್ಮ ದೋಸ್ತುರೆಲ್ಲ ಬಂದು ಮನೆಗೆ ನಮ್ಮ ದೋಸ್ತುರೆಲ್ಲ ಹಿಂಗ ಹಿಂಗ ಹೇಳಾತಿವು ಬಟ್ಟೆ ಎಲ್ಲಾ ನೀ ಏನು ತಿರ್ಗ್ಯಾಡ್ಕೊತ ಇಲ್ಲೇನು ತಕೊತಿ ಹಿಂಗ ಆನ್ಲೈನ್ ಮ್ಯಾಲೆ ಫ್ಲಿಪ್ಕಾರ್ಟ್ ಆಗಲಿ ಅಮೇಝಾನ್ ಮೇಲೆ ಆಗಲಿ ತೋಲ್ ಚಂದ್ ಸಿಗ್ತಾವ ನೋಡು ಅದೇನು ತಗೊತಿ ಇಲ್ಲಿ ಹೊರಗ ಒಣ ತಿರ್ಗ್ಯಾಡ್ಕೊತನ ಇರ್ತಿ ಅತ್ತಿಂದ ಇತ್ತ ಯಾವಾಗ ನೋಡುದ್ದರೂ ಆ ಮನ್ಯಾಗ ಇರಲಿ ಏನಿಲ್ಲ ಆನ್ಲೈನ್ ಮೇಲೆ ಆರ್ಡರ್ ಮಾಡು ತೋಲ್ ತೋಲ್ ಚಂದ್ ಬರ್ತಾವ ಇಕ ಸ್ಟಿಚಸ್ ಬಿ ಎಷ್ಟು ಚಂದ ಕರೆಕ್ಟ್ ಕುಂತಾವ ನೋಡು ಮತ್ತು ಮನಿಗೆ ಒಯ್ದ ಎಲ್ಲ ತೋರ್ಸವ ರೀ ಮನಿಗ ಹೋಗಿ ನೋಡಿದ ಅವ್ರ್ದು ಶರ್ಟು ಎಲ್ಲ ಚಂದ್ ಬಂದಿವು ಮತ್ತು ನೋಡ್ದ ಕರೆಕ್ಟ್ ಕಲರ್ ಬಿ ಇದ್ದಿವು ಮತ್ತು ಅವ್ರಿಗೆ ಫೀ ಟೈಟ್ ಚಂದಾ ಮೈಗೆಲ್ಲ ಕುಂತಿವು ಅದ್ರ ಸಲಿಂದ ಮತ್ತು ನಾ ಬಿ ಒಂದ್ಸಲಿ ನೋಡ ರೀ ಆರ್ಡ್ರ್ ಮಾಡ ರೀ ಹೆಂಗ ಇರ್ತಾವ ಅಂತ ಅಂತೇಳಿ ನಾ ಮಾಡ್ದ ಅವು ಸುಮ್ಮನೆ ದೋಸ್ತರು ಎಲ್ಲ ಅನ್ಲತಿವು ಚುಡಾಸ್ಲತಿವು ಇನ್ನ ಹಳೆಯ ಝಮಾನದಾಗ ಏನು ಇದ್ದಿ ನೀ ಇನ್ನ ಏನು ಇಲ್ಲೇ ತಿರ್ಗ್ಯಾಡ್ಕೋತ ತಗೊತಿ ಹೊರಗೆ ಆನ್ಲೈನ್ ಮೇಲೆ ಮಾಡ್ದರ ಆಗಿಂದ ಆಗ ನೀ ಕುಂತಲ್ಲೇ ಮನೆಗೆ ಕುಂತಲ್ಲೇ ಬಿ ಮಾಡ್ಬೋದು ನೀ ಹಿಂಗಾ ಎತ್ ಬಿ ಓಡಾಡ್ಲ್ಯಾಕೆ ಹತ್ತಲ್ದು ಮನೆ ತನ ತಂದು ಕುಡ್ತಾವ ಏನು ಬಿ ಮಾಡಕ್ಕೆ ಹತ್ತಲ್ದು ನೀ ಕುಂತಲ್ಲೇ ಆರ್ಡ್ರ್ ಮಾಡ್ಬೋದು ಅಂತೇಳಿ ಹೇಳ್ಲತಿರು ಅದ್ರ ಸಲಿಂದ ನಾ ಬಿ ಒಂದ್ಸಲಿ ನೋಡಾ ರೀ ಹೆಂಗ ಬರ್ತದ ಅಂತ ಹೇಳಿ ಚಂದ ಬರ್ತಾವು ಅಂತ ಹೇಳಿ ಕೇಳ್ದ ಎಲ್ಲರು ನನ್ನ ಫ್ಯಾಮ್ಲಿ ಬಿ ಅನ್ಲತಿರು ನೋಡಿರಿ ಒಂದ್ಸರ್ತಿ ಮಾಡ್ರಿ ಮಾಡಂಥ ಅದರ ಸಲಿಂದ ಮಾಡ್ದ ಆರ್ಡ್ರ್ ಮಾಡ್ದ ನೋಡ್ದ ನಾ ಒಂದಿಲ್ಲ ಎರಡು ಮೂರು ಸಲಿ ಮಾಡಿದೆ ಆ ಶರ್ಟ್ ಆರ್ಡರ್ ಮಾಡಿದೆ ಒಂದ್ಸಲಿ ಏನೂ ಕಲರ್ ಚ ಕಲರ್ ಬಂದದ ಅದೂ ಕಲರ್ ಲೈಟ್ ಲೈಟ್ ಕಲರ್ ಬಂದದ ನಾ ಪಸಂದು ಮಾಡಿನ ಕಲರೇ ಬಂದಿಲ್ಲಾ ನಂಗ ಎಷ್ಟು ಬಿನೇ ಇಷ್ಟ ಆಗಿಲ್ಲಾ ನನ್ನ ಬರ್ಡೇಕೆ ಅಂತ ಆರ್ಡ್ರ್ ಮಾಡಿದಾ ಎಟ್ಟು ಬಿನೆ ಪಸಂದು ಬಂದಿಲ್ಲ ಅದು ನನಗ ಪೂರಾ ಲೈಟ್ ಕಲರ್ ಬಂದದ ಅದು ಹಾಯ್ಕೊಂದಿರ ನಂಗೆ ಎಷ್ಟು ಇಟ್ ಇಷ್ಟ ಆಗಿಲ್ಲ ಅದು ಮತ್ತು ಇನ್ನೊಂದು ಸಲಿ ಆರ್ಡರ್ ಮಾಡಿದೇ ಅದು ಪೂರ ಕ್ವಾಲಿಟಿ ಪೂರಾ ಖರಾಬ್ ಖರಾಬ್ ಬಂದದ ನಮ್ಮ ಮನೆಗೆಲ್ಲ ಬೈಲತಿರು ಅದೇನು ಆನ್ಲೈನ್ ಮೇಲೆ ಆರ್ಡ್ರ್ ಮಾಡ್ತಿ ನೋಡ್ದರ ಹೆಂಗ ಬಂದದ ಸುಮ್ನೆರ ಇಲ್ಲೇ ಹೋಗಿ ತಗೊಂದ್ರ ಚಂದ್ ಇತ್ತು ಎಟ್ ಬಿನೆ ಚಂದ್ ಬಂದಿಲ್ಲ ನೋಡು ಮತ್ತು ಇನ್ನೊಂದು ಸಲಿ ಆರ್ಡರ್ ಮಾಡ್ದರ ಪೂರ ಬಂತು ಚಂದ್ ಬಂದದ ಕ್ವಾಲಿಟಿ ಎಲ್ಲ ಪೂರ ಸ್ಟಿಚಸ್ಸು ಒಂದ್ಸಲಿ ಹಾಯ್ಕೊಂದಿದ್ದೆ ಇನ್ನೊಂದು ಸಲಿ ಹಾಯ್ಕೊ ಮಟ್ಕೆ ಸ್ಟಿಚಸ್ ಎಲ್ಲ ಬಿಚ್ಚಿ ಹೋಗ್ಯಾವ ರೀ ಅದು ನೋಡ್ದ ಎಟ್ ಬಿನೆ ಚಂದ್ ಬಂದಿಲ್ಲಾ ಆನ್ಲೈನ್ ಮೇಲೆ ಹಿಂಗೆ ಮತ್ತು ಮನೆಗೆಲ್ಲ ಬೈಲತಿರು ಇಲ್ಲೆ ಹೋಗಿ ತಕೊಂಬ ಚಂದ್ ಅದಾ ಅದೇನು ಆನ್ಲೈನ್ ಮ್ಯಾಲ ಆರ್ಡರ್ ಮಾಡ್ತೀ ಅವ್ರ್ದು ಇವ್ರ್ದು ಮಾತು ಕೇಳಿ ಅಂತ ಮಂದಿ ಮಾತು ಕೇಳಿ ಎಟ್ಟು ಬಿನೆ ಚಂದ್ ಬಂದಿಲ್ಲ ಅದೂ ಹೊಂಟವ ಚಂದ್ ಹೊಂಟವ ಮತ್ತೊಂದು ಸಲಿ ಆರ್ಡರ್ ಮಾಡ್ದ ರೀ ಇಲ್ಲಂದ್ರ ಪೂರಾ ಬಟ್ಟಿಯೆಲ್ಲ ಹರ್ದಿಂದೆ ಬಂದದ್ದು ರೀ ಅದು ನಾವು ಆರ್ಡರೇ ಒಂದು ಮಾಡಿದೆ ಬಂದದೆ ಒಂದು ಏನೋ ಆತು ಅದು ಬಟ್ಟೆ ಬಂದಿಲ್ಲ ಸರಿ ಬಂದಿಲ್ಲ ಕರೆಕ್ಟ್ ಬಂದಿಲ್ಲ ಏನಿಲ್ಲ ನಾವು ಎಲ್ಲ ಚಂದ್ ಅದ ಚಂದ್ ಬರ್ತದ ಮಂದಿ ಮಾತು ಕೇಳಿ ಚಂದ್ ಬರ್ತದ ಅಂತ ಹೇಳಿ ಆರ್ಡರ್ ಮಾಡ್ತೇವು ಅದು ಚಂದ್ ಬರಲ್ದು ಏನಿಲ್ಲ ಇನ್ನೊಂದು ಸಲಿ ಏನಾರ ಆರ್ಡರ್ ಮಾಡಾಕ ಮನಸ್ಸೇ ಆಗಿಲ್ಲ ಅದ್ರ ಸಲಿಂದ ನಾವು ಅದು ಶರ್ಟ ಆರ್ಡ್ರ್ ಮಾಡಿದೇವಿ ನಾವು ಮಂದಿ ಹೇಳ್ಯವಾ ನೀ ಕುಂತಲ್ಲೇ ಆರ್ಡ್ರ್ ಮಾಡಿದೆ ಅಂದರ ಬಿ ಮತ್ತೆ ಅದು ನಿಂಗೆ ಪಸಂದು ಬರ್ಲೈತೆ ಅಂದ್ರ ನೀ ರಿಟರ್ನ್ ಬಿ ಮಾಡ್ಬೋದು ಅಂತ ಹೇಳಿ ಈಗ ನಮಗೆ ಬಿ ರೊಕ್ಕ ಬಿ ಸಿಗಲ್ಲ ಹೊಂಟ ನಾವು ಶರ್ಟ್ ಆರ್ಡರ್ ಮಾಡಿದ ನಾವು ಹಾಕೊಳಕ್ಕೆ ಬಿ ನನ್ನ ಬಡ್ಡೆ ಅಂಥದ ಆ ಬಡ್ಡೆಕಂತ ಆರ್ಡ್ರ್ ಮಾಡಿದೇ ಅದು ಈಗ ನಾ ಏನು ಮಾಡಲಿ ನಾ ಇಲ್ಲಿ ಹೋಗಿ ತೊಕೊಲಾಕ ಬಿ ಬರಲ್ದ ಈಗ

ಇದು ಚಂದ್ ಬಂದಿಲ್ಲ ಏನಿಲ್ಲ ಈಗ ನಾ ಏನು ಹಾಯ್ಕೊಬೇಕು ಸುಮ್ಮನೆ ಚಂದ್ ಇಲ್ಲ ಆರ್ಡ್ರ್ ಮಾಡಿದೆ ಚಂದೆ ಬರಲ್ಲ ಹೊಂಟವ್ನ ಏಷ್ಟ್ ಸಲಿ ಆಯ್ತು ಈಗ ಎರಡು ಮೂರು ಸಲಿ ಆಯ್ತು ಮಾಡ್ಲತಿದ್ದೆ ಆರ್ಡರು ಒಂದ್ಸಲಿ ಬಿ ಚಂದೇ ಬಂದಿಲ್ಲ ಒಂದ್ಸಾರಿಕೆ ಹಂಗೆ ಲೈಟ್ ಕಲರ್ ಬಂತು ಒಂದ್ಸಲಿ ಒಗ್ದರ ಹರಿಲತುತು ಒಂದ್ಸಲಿ ಇಲ್ದರ ಸ್ಟಿಚಸ್ ಬರಬರ್ ಬಂದಿಲ್ಲಾ ಎಲ್ಲ ಸರಿ ಹಿಂಗೆ ಬಂದಾವು ಏಟ್ ಬಿನೆ ಚಂದ್ ಬಂದಿಲ್ಲ ನಮಗೆ ಒಂದು ಸರಿ ಬಿ ಹಂಗ ಬಟ್ಟಿನೇ ಚಂದ್ ಅನ್ಸ್ಲತಿಲ್ಲಿ ಕ್ವಾಲಿಟಿ ಏಟ್ ಬಿನೇ ಚಂದ್ ಇಲ್ಲ ಆನ್ಲೈನ್ ಮೇಲೆ ಮಾಡಿಂದು ಇಲ್ಲೇ ಹೋಗಿ ಚ ತಕೋ ಬಂದ್ರ ಚಂದ್ ಅದಾ ಅಂತ ಮತ್ತೆ ಎಲ್ಲರು ಅನ್ಲತರು ಆನ್ಲೈನ್ ಮೇಲೆ ಬಟ್ಟಿನೇ ಚಲೋ ಇಲ್ಲ ಅದ್ರ ಸಲಿಂದು ಮಾಡ್ಲಾಕೆ ಮನಸ್ಸೇ ಆಗ್ಲತಿಲ್ಲ